ಹೌದು ನೀವು ಯಾರು ಆಂ ಹೇಳಿ ಮೇಡಮ್ ಹೇಳ್ತೀನಿ ಇಲ್ಲಿ ನಮ್ಮಲ್ಲಿ ಇದು ಕೋಟೆ ಇದೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಅದು ಭಾಳ ಪೇಮಸ್ಸು ಪ್ಲೇಸು ಮತ್ತು ಇದು ಮುರ್ಗೇಶ್ವರನ ಮಠ ಇದೆ ಚಂದ್ರವಳ್ಳಿ ಡ್ಯಾಮ್ ಇದೆ ಆಮೇಲೆ ಲಕ್ಷ್ಮೀ ವಿಲಾಸ ಸಾಗರ ಹೀಗೇ ಎಲ್ಲ ಇದ್ದಾವೆ ಮೇಡಮ್ ಎಲ್ಲ ಬನ್ನಿ ಕರ್ಕಂಡು ಹೋಗ್ತೀವಿ ಅಲ್ಲಿ ಅಕ್ಕ ತಂಗಿ ಹೊಂಡ ಅಂತ ಇದೆ ಆಮೇಲೆ ಏಕನಾಥೇಶ್ವರಿ ದೇವಸ್ಥಾನ ಇದೆ ಮ್ಯಾಮ್ ಹಾಗೇ ಎಲ್ಲ ಆಳಿದಂಥ ಇದು ಕಲ್ಲಿನ ಕೋಟೆ ಅಂತನೇ ಫೇಮಸ್ಸಾಗಿದೆ ಆಮೇಲೆ ಒನಕೆ ಓಬವ್ವ ಸ್ಟ್ಯಾಚ್ಯೂ ಎಲ್ಲ ನೋಡ್ಬೋದು ಅಲ್ಲಿ ಅವ್ರ ಹಿನ್ನೆಲೆ ಅದು ದಸರಾ ಟೈಮಲ್ಲಿ ಬರಬೇಕು ಮೇಡಮ್ ಎಲ್ಲ ಚೆನ್ನಾಗಿ ಇದು ಮಾಡಿರ್ತಾರೆ ದಸರಾ ಹಾಂ ಮ್ಯಾಮ್ ಕೋಟೆಯಿಂದ ಕೋಟೆಯಿಂದ ಮುರುಗೇಶ ಸ್ವಾಮಿ ಮಠ ಫಸ್ಟು ಕೋಟೆ ನೋಡ್ಕೊಂಡು ಆಮೇಲೆ ಮುರುಗೇಶ ಸ್ವಾಮಿ ಮಠಕ್ಕೆ ಹೋದ್ರೆ ಟೂ ತ್ರೀ ಕಿಲೋಮೀಟ್ ಮೀಟರ್ಸ್ ಆಗುತ್ತೆ ಅಷ್ಟೇ ಅಲ್ಲೋಗಿ ಅಲ್ಲಿ ನೈಟೆಲ್ಲ ನೋಡ್ಕೋಬೌದು ನೈಟ್ ಎಷ್ಟೊತ್ತು ಅದು ಆಂ ಮೇಡಮ್ ಅಲ್ಲಿ ನೋಡ್ಕೊಂಡು ಹ್ಞೂ ಮೇಡಮ್ ಇದೆ ಆಟೋಗಳು ಎಲ್ಲ ಇದ್ದಾವೆ ವಾಹನಗಳು ಸಮಸ್ಯೆ ಏನೂ ಇಲ್ಲ ಆಮೇಲೆ ಅಲ್ಲಿ ಎಲ್ಲ ಹಿಂದೆ ಇದು ಮನ್ ಮಂಗನಿಂದ ಮಾನವ ಅನ್ನೋದು ಕೇಳಿದೀರಲ್ಲ ಅದು ಎಲ್ಲ ನೋಡ್ಬೌದು ಹಾಗೇ ಇದು ಹಿಂದೆ ಕೊಟ್ಟು ನಡ್ಸ್ಕಂಡು ಬಂದಿರೋ ಸಂಪ್ರದಾಯ ಆಮೇಲೆ ಕನಕದಾಸರು ಅವರದ್ದೆಲ್ಲ ಚಿತ್ರಗಳು ಎಲ್ಲ ಇದ್ದಾವೆ ಹಾಗೇ ಇದು ಆಟದ ಮೈದಾನಗಳು ಅವೆಲ್ಲ ಇದ್ದಾವೆ ಎಲ್ಲ ನೋಡ್ಕಂಡು ಬರ್ಬೋದು ಮತ್ತು ನಿಮಗೆ ಊಟದ ವ್ಯವಸ್ಥೆ ಎಲ್ಲ ಓಟೇಲು ಎಲ್ಲ ಅಲ್ಲೇ ಇದ್ದಾವೆ ಮತ್ತು ಚಂದವಳ್ಳಿ ಡ್ಯಾಮ್ ಇದೆ ಮತ್ತು ದೇ ದೇವಸ್ಥಾನಗಳಿದಾವೆ ವಿಶಿಷ್ಟ ಹೆಸ್ರುವಾಸಿಯಾಗಿರಾ ದೇವಸ್ಥಾನಗಳಿದಾವೆ ಇದು ಮ್ಯಾಗ್ನೆಟಿಕ್ ತಿಪ್ಪೇಸ್ವಾಮಿ ದೇವಸ್ಥಾನ ಹಾಗೇ ಸಾಯಿಬಾಬ ದೇವಸ್ಥಾನ ಇದ್ದಾವೆ ಮೇಡಮ್ ಆಂ ಮೇಡಮ್ ಹೇಳ್ತೀವಿ ಯಾವಾಗ ಬರ್ತೀರ ಓಕೆ ಮೇಡಮ್ ಎಲ್ಲ ವ್ಯವಸ್ಥೆ ಮಾಡ್ತೀವಿ ನಾವು ಬನ್ನಿ ಹಾಂ ಮೇಡಮ್ ಎಲ್ಲ ವ್ಯವಸ್ಥೆ ಮಾಡ್ತೀವಿ ನಿಮಗೆ ಊಟದ್ದು ಉಳ್ಕಳಕ್ಕೆ ಓಟೆಲು ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ ಏನೂ ಕೊರತೆ ಬರದಿದ್ದಂಗೆ ನೋಡ್ಕೊಳ್ತೀವಿ ಅಂ ಓಕೆ ತ್ಯಾಂಕ್ ಯೂ ಮೇಡಮ್